ಹಬ್ಬದ ದಿನಗಳೆಂದರೆ ಯುಗಾದಿ ಹಬ್ಬ ಮತ್ತು ಮಹಾನವಮಿ ದಸರ ಹಬ್ಬ ಇಂಥ ಹಬ್ಬ ದಿನಗಳನ್ನು ನಾವು ತುಂಬ ಆಚರಿಸುತ್ತಿದ್ದೇವೆ ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬ ಅಂದರೆ ತುಂಬ ಒಳ್ಳೇಯ ಹಬ್ಬ ಮತ್ತು ಮಹಾನವಮಿ ಮಹಾನವಮಿ ಅಂದರೆ ಪುರಾಣ ಮತ್ತು ಒಂಬತ್ತು ದಿನ ವ್ರತಗಳು ಇಂಥವನ್ನು ತುಂಬ ನಾವು ಮಾಡುತ್ತಿದ್ದೇವೆ ವ್ರತಗಳೆಂದರೆ ಒಂಬತ್ತು ದಿನ ಒಂಬತ್ತು ಒಂಬತ್ತು ದಿನ ಬಣ್ಣ ಬಣ್ಣದ ಉಡುಗೆಗಳನ್ನು ತೊಟ್ಟುಕೊಂಡು ಒಂದು ದಿನಕ್ಕೆ ಒಂದು ಬಣ್ಣದ ಸೀರೆ ಎರಡನೇ ದಿನಕ್ಕೆ ಎರಡು ಬಣ್ಣ ಎರಡನೇ ಬಣ್ಣದ ಸೀರೆ ಮೂರನೇ ದಿನಕ್ಕೆ ಮೂರನೇ ಬಣ್ಣದ ಸೀರೆ ನಾಲ್ಕನೇ ದಿನಕ್ಕೆ ನಾಲ್ಕನೇ ಬಣ್ಣದ ಸೀರೆ ಐದನೇ ದಿನಕ್ಕೆ ಐದನೇ ಬಣ್ಣದ ಸೀರೆ ಆರನೇ ದಿನಕ್ಕೆ ಆರನೇ ಕಲರು ಬಣ್ಣದ ಸೀರೆ ಏಳನೇ ದಿನಕ್ಕೆ ಏಳನೇ ಬಣ್ಣದ ಬೇರೆ ಬೇರೆ ಬಣ್ಣದ ಸೀರೆಗಳನ್ನು ಒಂಬತ್ತು ದಿನ ಉಟ್ಟುಕೊಂಡು ಬನ್ನಿಯ ಹಬ್ಬಕ್ಕೆ ಬನ್ನಿ ಗಿಡಕ್ಕೆ ಹೋಗಿ ನಾವು ಅಲ್ಲಿ ದಿನನಿತ್ಯ ನಾಲ್ಕು ಗಂಟೆಗೆ ಹೋಗಿ ಬನ್ನೀ ಗಿಡದ ಮುಂದೆ ಬನ್ನಿ ಕಾಳಿದೆ ಕಾಳಿಕ ದೇವಿಯ ಸೇವೆಯನು ಮಾಡಿ ಆಕೆಯ ಸೇವೆಯನ್ನು ಮಾಡಿ ಆಕೆಯ ಕೃಪೆಯನ್ನು ಪಡೆದುಕೊಂಡು ನಾವು ಮನೆಗೆ ಬರುತ್ತೇವೆ ಅದೇ ರೀತಿ ಒಂಬತ್ತು ದಿವಸ ಮಾಡುತ್ತೇವೆ ಒಂಬತ್ತು ದಿವಸ ಆದ ನಂತರ ಬನ್ನಿ ಮುಡಿಯೋ ಹಬ್ಬ ಅಂತ ಆಚರಿಸುತ್ತೇವೆ ವ್ರತವನ್ನು ಪೂರೈಸಿ ಒಂಬತ್ತು ದಿನಕ್ಕೆ ಮುಗಿಯುತ್ತದೆ ಒಂಬತ್ತು ದಿನ ಆದನಂತರ ಬನ್ನಿ ಹಬ್ಬವನ್ನು ಮಾಡಿ ಬನ್ನಿ ಗಿಡಕ್ಕೆ ಹೋಗಿ ಬನ್ನಿ ಮುಡಿದುಕೊಂಡು ದೇವರ ದೇವರ ಪಲ್ಲಕ್ಕಿಯ ಹೋಗುತ್ತದೆ ಬನ್ನಿ ಗಿಡಕ್ಕೆ ನಾವು ಅದರಿಂದೆ ಹೋಗಿ ಬನ್ನಿ ಹಬ್ಬವನ್ನು ಸ್ವೀಕಾರ ಮಾಡಿ ದೇವರಿಗೆ ಕೃಪೆಯನ್ನು ಪಡೆದುಕೊಂಡು ನಾವು ನಮ್ಮ ಮನೆಗೆ ಬರುತ್ತೇವೆ ಯುಗಾದಿ ಹಬ್ಬ ಅಂದರೆ ಯುಗಾದಿ ಹಬ್ಬದ ದಿನ ನಾವು ಹೋಳಿಗೆಯನ್ನು ಮಾಡುತ್ತೇವೆ ಮತ್ತು ಬೇವು ಅಂತಂದೇಳಿ ಮಾಡುತ್ತೇವೆ ಬೇವನ್ನು ತುಂಬ ಪ್ರೀತಿಯಿಂದ ಗೌರವಿಸುತ್ತೇವೆ ಒಂದು ವರ್ಷಕ್ಕೆ ಒಂದೇ ಸಲ ಅದು ಮಾಡುವುದು ಬೇವಿನ ಹಬ್ಬ ಅಂತ ಅದಾದ ಮೇಲೆ ದೀಪಾವಳಿ ಅಂತ ಮಾಡ್ತೀವಿ ಮಹಾಲಕ್ಷ್ಮಿ ದೀಪಾವಳಿ ಮಹಾಲಕ್ಷ್ಮಿ ನವಂಬರ್ ನವಂಬರ್ ತಿಂಗಳಲ್ಲಿ ಬರುತ್ತದೆ ಅದು ಮಹಾಲಕ್ಷ್ಮಿಯ ಪೂಜೆಯನ್ನು ನಾವು ದೀಪಾವಳಿಗೆ ಮಾಡಿ ದೀಪಗಳನ್ನು ಮನೆಯ ಸುತ್ತಲು ಮನೆಯ ಮುಂಭಾಗದಲ್ಲಿ ಮನೆಯ ಒಳಗೆ ಮನೆಯ ಬಾಗಿಲಿಗೆ ದೇವರ ಕೊಣೆಯಲ್ಲಿ ಮತ್ತು ಬಾಗಿಲ ಮುಂದೆ ಅಂಗಳದಲ್ಲಿ ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ನಾವು ದೀಪಾವಳಿ ಹಬ್ಬವನ್ನು ಸಂತೋಷದಿಂದ ಸಂಭ್ರಮದಿಂದ ಆಚರಣೆಯನ್ನು ನಾವು ಮಾಡುತ್ತೇವೆ ಮತ್ತು ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ಕಾರ್ತಿಕ ಮಾಸ ಅಂದರೆ ಒಂದು ತಿಂಗಳು ಒಂದು ತಿಂಗಳು ದೀಪಾವಳಿಯಿಂದ ನವಂಬರ್ನಿಂದ ಡಿಸೆಂಬರ್ವರೆಗು ಒಂದು ತಿಂಗಳು ಒಂದು ತಿಂಗಳು ದಿನನಿತ್ಯ ಬಾಗಿಲಿನ ಮುಂದೆ ದಿನನಿತ್ಯ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುತ್ತೇವೆ ಒಂದು ತಿಂಗಳ ಆ ನಂತರ ಒಂದು ತಿಂಗಳಾದ ನಂತರ ಆಮೇಲೆ ದೀಪವನ್ನು ಆನಂದ ಕಟಿಗೆ ತೆಗೆಯುತ್ತೇವೆ ಇಂಥ ಹಬ್ಬಗಳನ್ನು ತುಂಬ ನಾವು ಮಾಡುತ್ತೇವೆ ಆಮೇಲೆ ನಾಗರಪಂಚಮಿ ನಾಗರಪಂಚಮಿಯಂದರೆ ಅದು ಶ್ರಾವಣ ಮಾಸದಲ್ಲಿ ಬರುತ್ತದೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ನಮ್ಮ ಮನೆಯಲ್ಲಿ ಬೇರೆ ಯಾವ ನಾನ್ವೆಜ್ಗಳನ್ನು ನಾವು ನಮ್ಮ ಮನೆಯಲ್ಲಿ ಮಾಡುವುದಿಲ್ಲ ಒಂದು ತಿಂಗಳ ನಂತರ ಏನಾದರು ಮಾಡುತ್ತೇವೆ ಒಂದು ತಿಂಗಳು ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸ ಹಬ್ಬ ಒಂದು ತಿಂಗಳು ನಾಗರಪಂಚಮಿ ಆದನಂತರ ಒಂದು ತಿಂಗಳು ಏನು ಮನೆಯಲ್ಲಿ ಮಾಡುವುದಿಲ್ಲ ಒನ ನಾಗರಪಂಚಮಿಯ ದಿವಸ ನಾವು ನಾಗದೇವತೆಗೊಗಿ ಹಾಲನ್ನು ತೆಗೆದುಕೊಂಡು ಪೂಜೆ ಸಾಮಾನುಗಳನ್ನು ತೆಗೆದುಕೊಂಡು ದಿನ ತಿನಿಸ್ಸಿನ ಉಂಡೆಗಳನ್ನು ಮಾಡಿಕೊಂಡು ನಾಗದೇವಿಗೆ ನಾವು ಅರ್ಪಿಸಿ ಪೂಜೆಯನ್ನು ಮಾಡಿಕೊಂಡು ಬರುತ್ತೇವೆ ಎರಡನೆ ದಿನಕ್ಕೆ ಮತ್ತು ಹುತ್ತಕ್ಕೆ ಹೋಗಿ ಅಲ್ಲಿ ಹುತ್ತದಲ್ಲಿ ಹಾಲನ್ನು ಹಾಕಿ ಅಲ್ಲಿ ಪೂಜೆಯನ್ನು ಸಂಭ್ರಮದಿಂದ ಮಾಡಿ ಅಲ್ಲಿ ನಾಗದೇವತೆಯ ಕೃಪೆಯನ್ನು ಪಡೆದುಕೊಂಡು ನಾವು ಅವರ ಆಶೀರ್ವಾದದೊಂದಿಗೆ ನಾವು ಮನೆಗೆ ಬರುತ್ತೇವೆ ಅದಾದನಂತರ ಒಂದು ತಿಂಗಳು ನಾವು ಮನೆಯಲ್ಲಿ ದಿನನಿತ್ಯ ಪೂಜೆ ಶನಿವಾರ ಶನಿವಾರ ಶನಿದೇವರಿಗೆ ಆಂಜನೇಯ ಸ್ವಾಮಿಗೆ ಹೋಗಿ ಒಂದು ವಾರ ಒಂದು ಊರಲ್ಲಿ ಆಂಜನೇಯ ಸ್ವಾಮಿಗೆ ಹೋದಲ್ಲಿ ಇನ್ನೊಂದು ಊರಿಗೆ ಎರಡನೆ ವಾರಕ್ಕೆ ಇನ್ನೊಂದು ಊರಿಗೆ ಹೋಗಿ ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಆಂಜನೇಯ ಸ್ವಾಮಿಗೆ ನಾವು ದರ್ಶನ ಪಡೆದುಕೊಂಡು ಮನೆಗೆ ಬರುತ್ತೇವೆ ಇದರಂತೆ ನಾವು ಒಂದು ತಿಂಗಳು ಆಂಜನೇಯ ದೇವಸ್ಥಾನಕ್ಕೆ ಶ್ರಾವಣ ಮುಗಿಯೋವರೆಗು ಒಂದು ವಾರಕ್ಕೆ ಒಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ದರ್ಶನವನ್ನು ಪಡೆದುಕೊಂಡು ಮನೆಗೆ ಬರುತ್ತೇವೆ ಶ್ರಾವಣ ಮಾಸದಲ್ಲಿ ಇಂತಿಂಥ ಹಬ್ಬಗಳನ್ನು ನಾವು ನಮ್ಮ ದೇಶದಲ್ಲಿ ಆಚರಿಸ್ತೇವೆ ಅಂದರೆ ನಮ್ಮ ತುಂಬ ನಾವು ಪ್ರೀತಿಯಿಂದ ಗೌರವಿಸ್ತೇವೆ ಗೌರವದಿಂದ ನಾವು ಆ ಹಬ್ಬವನ್ನು ಆಚರಿಸುತ್ತೇವೆ ನಾವೇ ಧನ್ಯರು ನಾವೇ ಕೃತಾರ್ಥರು ನಾವೇ ಪುಣ್ಯವಂತರು ಇಂಥ ಭೂಮಿಯಲ್ಲಿ ನಾವು ಹುಟ್ಟಿದಿವಿ ಅಂದರೆ ತಪ್ಪಲ್ಲ ಮತ್ತು ಹಿಂದೂ ಧರ್ಮದಲ್ಲಿ ಹಾಲೆ ಹಬ್ಬ ಅಂತ ನಾವು ಮಾಡ್ತೀವಿ ಹಾಲೆ ಹಬ್ಬ ಅಂದರೆ ಮೂರು ನಾಲ್ಕು ದಿವಸ ಮೊಹರಮ್ ಮೊಹರಮ್ ಅಂತಾರ ಮೊಹರಮ್ ಹಬ್ಬ ಮಾಡ್ತಿವಿ ನಾವು ಇಲ್ಲಿ ಮೊಹರಮ್ ಹಬ್ಬವನ್ನು ಮಾಡಿ ಮಾಲ್ದಿಯನ್ನು ಮಾಡಿ ಸಕ್ಕರೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಮಸೀದಿಗೆ ಅರ್ಪಿಸಿ ಮಸೀದಿಯಲ್ಲಿ ದೇವರ ದರ್ಶನವನ್ನು ಪಡೆದುಕೊಂಡು ಸ್ವಾಮಿ ದರ್ಶನವನ್ನು ಪಡೆದುಕೊಂಡು ನಾವು ಮನೆಗೆ ಬರುತ್ತೇವೆ ಪೀರ್ಲ್ ಹಬ್ಬ ಅಂತಂದೇಳಿ ಮಾಡ್ತೀವಿ ನಾವು ಅಂತ ಹಬ್ಬವನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಸಂಭ್ರಮದಿಂದ ಸಂತೋಷದಿಂದ ಉಡುಗೆಗಳನ್ನು ತೊಟ್ಟುಕೊಂಡು ಬಳೆಗಳನ್ನು ಹಾಕಿಕೊಂಡು ಸಂಭ್ರಮದಿಂದ ಮೊಹರಮ್ ಹಬ್ಬವನ್ನು ಭಾಳ ಪ್ರೀತಿಯಿಂದ ಗೌರವದಿಂದ ಸಂತೋಷದಿಂದ ನಾವು ನಮ್ಮ ಊರಲ್ಲಿ ಆಚರಣೆಯನ್ನು ಮಾಡುತ್ತೇವೆ ಅದಾದನಂತರ ಶ್ರಾವಣದ ಕಡೆಯ ದಿನದಲ್ಲಿ ನಮ್ಮ ಊರು ಹೊರಗಿನ ಒಂದು ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಹೋಗಿ ನಾವು ಆಂಜನೇಯ ದೇವಸ್ಥಾನದಲ್ಲಿ ದೇವರನ್ನು ಕರೆದುಕೊಂಡು ಊರಿಗೆ ನಮ್ಮ ಊರಿಗೆ ಮರಳಿ ಬರುತ್ತೇವೆ ಆ ಹಬ್ಬವನ್ನು ತುಂಬ ತುಂಬ ಪ್ರೀತಿಯಿಂದ ಆ ಹಬ್ಬವನ್ನು ನಮ್ಮ ಊರಲ್ಲಿ ಆಚರಣೆ ಮಾಡುತ್ತೇವೆ ಮತ್ತು ಮೂರನೇ ಸೋಮವಾರ ದಿವಸ ಮೂರನೇ ಶನಿವಾರ ದಿನ ಹೋಗಿ ಇಲ್ಲಿ ಆಂಜನೇಯನ ಒಂದು ದೇವರನ್ನ ನಮ್ಮೂರಿಗೆ ಕರೆದುಕೊಂಡು ಊರು ಹೊರಗಿನ ದೇವರು ಊರು ಒಳಗೆ ಕರೆದುಕೊಂಡು ಬರುತ್ತೇವೆ ಆ ಹಬ್ಬವನ್ನು ತುಂಬ ನಾವು ಪ್ರೀತಿಯಿಂದ ಸಂಭ್ರಮಣೆಯಿಂದ ನಮ್ಮ ಊರಲ್ಲೇ ನಾವು ಮಾಡುತ್ತೇವೆ ಇಂಥ ಹಬ್ಬಗಳೆಂದರೆ ನಮಗೆ ತುಂಬ ಇಷ್ಟ ಹಬ್ಬಗಳಂದರೆ ಭಾಳ ಸಂತೋಷದಿಂದ ಸಂಭ್ರಮದಿಂದ ಉತ್ಸಾಹದಿಂದ ತಿನ್ಸುಗಳ್ ತಿಂಡಿಗಳನ್ನು ಮಾಡಿಕೊಂಡು ಸಿಹಿತಿಂಡಿಗಳನ್ನು ಮಾಡಿಕೊಂಡು ತಿನ್ಸು ತಿನಿಸಿನ ಅಡಿಗೆಗಳನ್ನು ಮಾಡಿಕೊಂಡು ಹಬ್ಬಗಳನ್ನು ಸಂಭ್ರಮದಿಂದ ನಾವು ಆಚರಣೆಯನ್ನು ಮಾಡುತ್ತೇವೆ ಹಬ್ಬ ದಿನಗಳಂದರೆ ಸಂಭ್ರಮ ಹಬ್ಬ ದಿನಗಳಂದರೆ ಸಂತೋಷ ಎಷ್ಟು ಹಬ್ಬ ಒಂದು ವರ್ಷದಲ್ಲಿ ಸುಮಾರು ಏನಿಲ್ಲ ಅಂದರೆ ಒಂದು ಇಪ್ಪತ್ತು ಹಬ್ಬಗಳನ್ನು ನಮ್ಮ ಊರಲ್ಲಿ ನಾವು ಆಚರಣೆ ಮಾಡುತ್ತೇವೆ ಮೊಹರಮ್ ಹಬ್ಬ ಒಂದು ಆಮೇಲೆ ದಸರಾ ಹಬ್ಬ ದೀಪಾವಳಿ ಹಬ್ಬ ಕಾರ್ತಿಕ ಕಾಳಿಕ ದೇವಿಯ ಕಾರ್ತಿಕ ಉತ್ಸವ ಕಾಳಿಕ ದೇವಿಯ ರಥೋತ್ಸವ ಕಾಳಿಕ ದೇವಿಯ ಪಲ್ಲಕ್ಕಿ ಉತ್ಸವ ಕಾಳಿಕ ದೇವಿಯನ್ನು ಊರೊರಗಿಂದ ಊರೊಳಗೆ ಕರೆದುಕೊಂಡು ಬರುವುದು ಇಂಥ ಅನೇಕ ಕಾರ್ಯಕ್ರಮಗಳು ನಮ್ಮೂರಲ್ಲಿ ನಾವು ಸಂಭ್ರಮದಿಂದ ಆಚರಣೆಯನ್ನು ಮಾಡುತ್ತೇವೆ ಇವೆಲ್ಲ ಆದ ನಂತರ ಈ ಕಾಳಿಕ ದೇವಿ ಊರೋರೆಗೆ ಹೋದರೆ ಮೂರು ವರ್ಷಕ್ಕೊಂದ್ಸಲ ಇಲ್ಲಿ ಗುಳೇವ ಅಂತಂದೇಳಿ ಮಾಡ್ತಾರೆ ನಮ್ಮ ಊರಲ್ಲಿ ಗುಳೇವ ಅಂದರೆ ಅದು ಸಂಭ್ರಮದಿಂದ ಕೂಡ ಇನ್ನು ಎಷ್ಟು ಮಾತಾಡ್ಬೇಕು ನಾನೂರು ಮಾತಾಡು ಅಂದರೆ ಆಗೇನು ಹೊತ್ತಿಗೆಂತತಲೇ ಮುಟ್ಟಿಸ್ಕೊಳಂಗಿಲ್ಲ ಫೋನ್ ಏನೊ ಒತ್ತಿಕೊಂತತವ ಅಷ್ಟು ಬೇಗ ಯಾಕೆ ಅದು ನಾನು ಮತ್ತು ಏನನೊ ಒತ್ಬಿಟ್ರೆ